ಹಲೋ ಹಾಂ ನಮಸ್ತೆ ಮೇಡಮ್ ನೀವು ನಮಗೆ ಫೋನ್ ಮಾಡಿದ್ರಲ್ಲ ಇಂಟೀರಿಯರ್ ಡಿಸೈನ್ ಮಾಡಬೇಕು ನಿಮ್ಮ ಮನೆಗೆ ಅಂತ ಅದು ಇಂಟೀರಿಯರ್ ಡಿಸೈನ್ ಮಾಡೋದಕ್ಕು ಮುಂಚೆ ಮೇಡಮ್ ನಿಮ್ಮದು ಮನೇದು ಕನ್ಸ್ಟ್ರಕ್ಷನ್ ಎಲ್ಲ ಮುಗಿದಿದ್ಯಾ

ಗಾರೆ ಕೆಲಸ ಎಲ್ಲ ಆಗಿದೆಯಾ

ಹಾಂ ಓಕೆ ಮೇಡಮ್ ಹ್ಞೂ ಸರಿ ಮೇಡಮ್ ಹಾಂ ಸರಿ ಮೇಡಮ್ ಹೌದಾ ಮೇಡಮ್ ಸರಿ ಸರಿ ಮೇಡಮ್ ಮೇಡಮ್ ಮನೆ ಯಾವಾಗ ಕನ್ಸ್ಟ್ರಕ್ಷನ್ ಮಾಡಿಸಿದ್ರಿ ಫುಲ್ ಎಲ್ಲ ಕಂಪ್ಲೀಟ್ ಆಗಿದೆಯಾ ಎಷ್ಟು ರೂಮ್ ಇದೆ ಎಲ್ಲಿ ರೂಮಿ ಎಷ್ಟು ರೂಮ್ ಇದೆ ಹ್ಞೂ ಎಷ್ಟು ಊಂ ಮೂರು ರೂಮು ಒಂದು ಹಾಲು ಓಕೆ ಹ್ಞೂ ಸರಿ ಓಕೆ ಈಗ ಮೂರು ರೂಮುಗು ಮತ್ತು ಇದು ಕಿಚನಿಗೆ ಮತ್ತು ಇದು ಹಾಲಲೆಲ್ಲ ಇಂಟೀರಿಯರ್ ಡಿಸೈನು ಡೆಕೊರೇಟ್ ಮಾಡಬೇಕು ಓಕೆ ಮೇಡಮ್ ಇದು ಇಂಟೀರಿಯರ್ ಡಿಸೈನಲ್ಲಿ ಮೇಡಮ್ ನಿಮ್ಗೆ ಈಗ ಮನೆ ಫುಲ್ ಎಲ್ಲ ಕನ್ಸ್ಟ್ರಕ್ಷನ್ ಆಗಿದೆಯಾ ಇಲ್ಲವಾ ನಿಮ್ಮದು ಅಡ್ರೆಸ್ ಎಲ್ಲಿ ಬರುತ್ತೆ ಮೇಡಮ್ ಚೀನ್ಯನಾ ಆಂ ಓಕೆ ಓಕೆ ಮೇಡಮ್ ಇನ್ನೂ ಏನು ಮನೆಲ್ಲೇನೋ ವರ್ಕ್ ನಡೀತಿದೆಯಾ ವರ್ಕರ್ಸ್ ಎಲ್ಲ ಇದ್ದಾರಾ ಯಾವ ರೀತಿ ಓಕೆ

ಹ್ಞೂ ಸ ಓಕೆ ಹಾಂ ಸರಿ ಮೇಡಮ್ ಹೌದಾ ಹ್ಞೂ ಸರಿ ಮೇಡಮ್ ಮೇಡಮ್ ಅಂದರೆ ನಾವು ನಿಮಗೆ ಅದನ್ನ ಇಲ್ಲಿ ಸುಮ್ಮನೆ ಫೋನಲ್ಲಿ ಅದ್ರ ಬಗ್ಗೆ ನಿಮಗೆ ರೈಟ್ ಬಗ್ಗೆ ನಾವು ಮಾತಾಡ್ಲಿಕ್ಕೆ ಆಗೋಲ್ಲ ನಾವು ಫಸ್ಟ್ ಬಂದು ನಿಮ್ಮ ಮನೇನ ನೋಡಬೇಕು ಮತ್ತು ನೀವು ಯಾವ ರೀತಿ ಅದು ಇಂಟೀರಿಯರ್ ಡೆಕೋರೇಷನ್ದು ಯಾವ್ದನ್ನ ನೀವು ಆಯ್ಕೆ ಮಾಡ್ಕೋತೀರ ಅಂತ ಅದನ್ನು ನೋಡಿಬಿಟ್ಟು ನಿಮಗೆ ಯಾವ ಥರ ಡಿಸೈನ್ ಬೇಕು ಮತ್ತು ರೂಮಿಗೆ ಯಾವ ಥರ ಬೇಕು ಮತ್ತು ಅದು ಎಷ್ಟು ಮೆಸರ್ಮೆಂಟ್ ಇದೆ ಅದನ್ನ ಎಲ್ಲಾ ನಾವು ನೋಡ್ಬಿಟ್ಟು ನಿಮಗೆ ಮಾಹಿತಿಯನ್ನು ಹೇಳ್ಬೇಕಾಗತ್ತೆ ಮೇಡಮ್ ನಾವು ಒಂದು ಸಲ ನೀವು ಯಾವಾಗ ಫ್ರೀ ಇದ್ದೀರ ಮೇಡಮ್ ನಾವು ನಿಮ್ಮ ಮನೆ ವಿಸಿಟ್ ಮಾಡ್ಬೇಕಲ್ಲ ನೀವು ಕನ್ಸ್ಟ್ರಕ್ಷನ್ ಮಾಡ್ಸಿರೋ ಮನೇನ ಊಂ ಸರಿ ಮೇಡಮ್ ಓಕೆ ಮೇಡಮ್ ಸರಿ ಮೇಡಮ್ ಮೇಡಮ್ ಸರ್ರು ಸಿಗ್ತಾರ ಮನೆಯಲ್ಲಿ ನಿಮ್ಮ ಹಸ್ಬೆಂಡ್ ಇರ್ತಾರ ಈಗ ನಾವು ಬಂದಾಗ ಯಾಕೆ ಅಂದರೆ ಈಗ ಈ ಡಿಸೈನ್ ಸೆಲೆಕ್ಟ್ ಮಾಡಬೇಕಾದ್ರೆ ನೀವು ಇಬ್ಬರೂ ಇದ್ದರೆ ಒಂಥರ ಅನುಕೂಲ ಅದು ಹ್ಞೂ ಸರಿ ಮೇಡಮ್ ಅಂದರೆ ಯಾವ ಥರ ಡಿಸೈನು ಏನು ಅಂತ ಆಮೇಲೆ ಈಗ ರೂಮಿಗೆ ಈಗ ನೀವು ಸಪ್ರೇಟ್ ಸಪ್ರೇಟು ಈ ಇಂಟೀರಿಯರ್ ಡಿಸೈನು ಈಗ ರೂಮಿಗೆಲ್ಲ ಒಂದೇ ಥರ ಮಾಡ್ಸ್ತೀರೋ ವಾಡ್ರೋಬ್ದು ಅದು ಇದು ಮೇಲೆ ಎಲ್ಲ ರೂಫ್ಗೆಲ್ಲ ಅದೆಲ್ಲ ಅಂದರೆ ಅವ್ರು ಇದ್ರೆ ಸ್ವಲ್ಪ ಡಿಸ್ಕಷನ್ ಮಾಡೋಕ್ಕೆ ಸರಿ ಹೋಗುತ್ತೆ ಮಾತಾಡಲಿಕ್ಕೆ ಅವ್ರ ಹತ್ತಿರ ಮತ್ತು ಅವ್ರ ಒಪೀನಿಯನ್ನು ಹ್ಞೂ ಮೇಡಮ್ ಯಾವ ಥರ ಎಲ್ಲ ಫುಲ್ ವುಡ್ಡುದು ಇಂಟೀರಿಯರ್ ಡಿಸೈನ್ದು ಇದು ಮಾಡ್ತೀರಾ ಯಾವ ರೀತಿ ಈಗ ಹಾಂ ಹಾಂ ಓಕೆ ಹ್ಞೂ

ಊಂ ಇಲ್ಲ ಇಲ್ಲ ಮೇಡಮ್ ಅದು ನಿಮಗೆ ವಾಟ್ಸಪ್ಪಲ್ಲಿ ಇದು ಡಿಸೈನ್ ಸೆಲೆಕ್ಟ್ ಮಾಡೋಕ್ಕಿಂತ ನಿಮಗೆ ನಾವು ಒಂದು ಕ್ಯಾಟ್ಲಾಗ್ ಇದೆ ಕ್ಯಾಟ್ಲಾಗ್ನ ತೊಗೊಂಡು ನಾವು ನಿಮ್ಮನ್ನ ಅದು ಮನೆ ನೋಡಕ್ಕೆ ಬರ್ತೀವಲ್ಲ ಅವಾಗ ಮನೆ ನೋಡಕ್ಕೆ ಬಂದಾಗ ನಿಮಗೆ ಅದನ್ನ ಫುಲ್ ಕ್ಯಾಟ್ಲಾಗ್ ತೋರಿಸ್ತೀವಿ ಮತ್ತು ಅದು ಏನು ಪ್ರೈಜ್ ಆಗುತ್ತೆ ಮತ್ತು ಯಾವುದೆಲ್ಲ ಯಾವ ರೀತಿ ಇರುತ್ತೆ ಅನ್ನೋದೆಲ್ಲ ನಿಮಗೆ ಅಲ್ಲಿ ಬಂದು ನಾವು ಎಕ್ಸ್ಪ್ಲೇನ್ ಮಾಡಿದ್ರ್ ಹೇಳ್ ಕೊಟ್ಟರೆ ಹೇಳದ್ರೆ ನಿಮ್ಗೆ ಅದು ಗೊತ್ತಾಗುತ್ತೆ ಮತ್ತು ಯಾವ ಯಾವ ಥರ ವುಡ್ಡಲ್ಲಿ ನೀವು ಹಾಕಿಸ್ತೀರ ಅದೆಲ್ಲ ಮತ್ತು ಯಾವ ಥರದ್ದು ಇದನ್ನ ನೀವು ಚಾಯ್ಸ್ ಮಾಡ್ಕೋತೀರಿ ಮೆಟೀರಿಯಲ್ಸು ಅದೆಲ್ಲ ನೀವು ಮತ್ತು ಸರ್ ಎಲ್ಲ ಡಿಸ್ಕಸ್ ಮಾಡಿ ಹೇಳಿದ್ರೆ ಅದು ಯಾವ್ದು ಅಂತ ಅಲ್ಲಿ ಫೈನಲ್ ಮಾಡಿ ಹೇಳ್ಬೋದು ಏನು ರೈಟ್ ಆಗುತ್ತೆ ಏನು ಎತ್ತ ಅಂತ ಸೋ ಅದಕ್ಕೆ ನೀವು ಯ ನೀವು ಮತ್ತು ಸರ್ ಇಬ್ಬರು ಸಿಗುವಾಗ ಫ್ರೀ ಇದ್ದಾಗ ನಮ್ಗೆ ಹೇಳಿ ಮತ್ತು ಹಡ್ರಸ್ ಕಳಿಸಿ ಇದು ಲೈವ್ ಲೊಕೇಶನ್ ಕಳಿಸಿ ಮೇಡಮ್ ನೀವು ಲೊಕೇಶನ್ ನೋಡಿಕೊಂಡು ನಾವು ಬರ್ತೀವಿ ಬರ್ದು ಬರೋ ಮೊದಲು ಫೋನ್ ಮಾಡಿ ಬರ್ತೀವಿ ನಿಮಗೆ ಹೂಂ ಹಾಗೆ ಸರಿ ಮೇಡಮ್ ಮತ್ತು ಮೇಲೆ ಏನಾರು ಮೇಲ್ಗಡೇನು ಏನಾರೂ ಕಟ್ಸಿದ್ದೀರಾ ಮನೆ ಹೌದಾ ಹಾಂ ಹಾಂ ಹಾಂ ಹೌದಾ ಓಕೆ

ಹೌದು ಸ

ಸರಿ ಮೇಡಮ್ ಹಾಂ ಓಕೆ ಮೇಡಮ್ ಸರಿ ಮೇಡಮ್ ಆಯಿತು ನಾವು ಬರ್ತೀವಿ ಬಂದು ಅದು ನಿಮಗೆ ಅದ್ರ ಬಗ್ಗೆ ಎಲ್ಲ ಎಕ್ಸ್ಪ್ಲೇನ್ ಮಾಡ್ತೀವಿ ನಿಮ್ಮ ಕ್ಯಾಟ್ಲಾಗ್ ತೋರಿಸ್ತೀವಿ ನೀವು ಯಾವ್ದು ನೀವು ಮತ್ತು ಸರ್ ಯಾವುದು ಸೆಲೆಕ್ಷನ್ ಮಾಡ್ಕೋತೀರ ಅದ್ರ ಮೇಲೆ ಅದು ನಿಮ್ಗೆ ನಾವು ಅದು ಪ್ರೈಜು ಮತ್ತು ವೆ ನಿಮ್ಗೆ ಎಷ್ಟ್ರೊಳ್ಗಡೆ ಈಗ ಎಷ್ಟು ತಿಂಗ್ಳ ಒಳಗಡೆ ಕೆಲಸ ಮುಗ್ಸಿ ಕೊಡಬೇಕು ಅಂತ ನೀವು ಹೇಳಿ ನೀವು ನಮಗೆ ಮಾಹಿತಿ ಕೊಡಿ ಸೊ ನಾವು ಅದನ್ನು ಮುಡ್ಸಿ ಮುಗ್ಸಿ ಕೊಡ್ತೀವಿ ಹ್ಞೂ ಸರಿ ಸರ್ ಅದು ಓಕೆ ಸರ್ ತು ಓಕೆ ಮೇಡಮ್ ಆಯಿತು ಮೇಡಮ್ ಸರಿ ಮೇಡಮ್ ಓಕೆ ಬರ್ತೀವಿ ನಿಮ್ಮದು ಲೈವ್ ಲೊಕೇಶನ್ ಕಳ್ಸಿ ಮ್ಯಾಮ್ ಓಕೆ ಮೇಡಮ್ ತ್ಯಾಂಕ್ ಯು ಮ್ಯಾಮ್